ಹೌದಾ ಎಷ್ಟು ದಿನ ಆಯಿತು ನೀವು ಬಂದು ಹೋಗಿ ಮಾತ್ರೆಯೆಲ್ಲ ಕೊಟ್ಟಿದ್ದೆನಲ್ಲಾ ಟೈಮ್ ಟು ಟೈಮ್ ಊಟ ಮಾಡ್ತೀರಾ ಇಲ್ಲವಾ ಟೈಮ್ ಟೈಮ್ ಸರೀಗೆ ಗುಳ್ಗೆ ತಗೊಂಡಿರೋ ಇಲ್ವೋ ಗುಳ್ಗೆ ನೀವೇನು ಕೆಲಸ ಮಾಡೋದು ಓ ಹೌದಾ ಅದಕ್ಕೆ ಜಾಸ್ತಿ ನಿಮಗ್ ಮೈ ಕೈ ನೋವು ಆಗಿರ್ಬೋದು ಸ್ವಲ್ಪ ದಿನ ರೆಶ್ಟ್ ಮಾಡಿ ಎರಡು ದಿನ ರೆಶ್ಟ್ ಮಾಡಿ ಚೆನ್ನಾಗಿ ಊಟ ಮಾಡಿ ಟಾಬ್ಲೆಟ್ಸ್ ತಗೊಳ್ಳಿ ಸ್ವಲ್ಪ ಕಡಿಮೆ ಇನ್ನೂ ಆಗಲಿಲ್ಲ ಅಂದರೆ ನೋಡಿರಿ ಆಮೇಲೆ ಹಾಂ ಬನ್ರಿ ಹಾಗಿದ್ರೆ ನಾಳೆ ಸಂಜೆ ನಾಲ್ಕು ಮೇಲ್ಪಟ್ಟು ಬನ್ರಿ ನಾಲ್ಕರ ಮೇಲ್ಪಟ್ಟು ನಾವು ನೋಡಿ ಚೆಕಪ್ ಮಾಡಿ ಅವು ಅವು ಟಾಬ್ಲೆಟ್ಸನ್ನೂ ತಗೊಂಬನ್ರಿ ಬರ್ವಾಗ

ಹಾಂ ಮ್ಯಾಮ್ ನಾಲ್ಕು ಗಂಟೆ ಮೇಲೆ ಇರ್ತೀನಿ ಬನ್ನಿ ನೋಡಿ ಚೆಕಪ್ ಮಾಡಿ ಹೇಳ್ತೀನಿ ಏನು ಆಗಿದೆ ಅಂತಂದರೆ ಅದು ವಾಸಿ ಆಗಲಿಲ್ಲ ಅಂದರೆ ಮತ್ತೆ ನೆಕ್ಶ್ಟ್ ಏನಾದ್ರು ನೋಡೋಣ ಅಡ್ಮಿಟ್ ಮಾಡ್ಕೊಬೇಕೋ ಬೇಡವೋ ಅಂತ ನೋಡೋಣ ಹಾಂ ಸರಿ ಬನ್ನಿ ಇಡಲಾ ಹಾಂ ಓಕೆ ತ್ಯಾಂಕ್ ಯು